ಖಾಯಿಲೆಗಳು ತಡೆಯಲು ಮತ್ತು ಆರೋಗ್ಯವಂತಾಗಿರಲು ನೀವು ಏನು ಮಾಡುತ್ತೀರಿ ನಾವು ಮನೆಯನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಮತ್ತು ಕ್ಲೀನ್ ಮಾಡ್ಕೊಳ್ತ ಇರಬೇಕು ಮನೆ ಧೂಳು ಡಸ್ಟ್ ಆಗದಂತೆ ಕ್ಲೀನಿಂಗ್ ಮಾಡ್ಕೋಬೇಕು ಆಮೇಲೆ ಜಾಸ್ತಿ ವೆಜಿಟೇಬಲ್ಸ್ ತಿನ್ನಬೇಕು ಫ್ರೂಟ್ಸ್ ತಿನ್ನಬೇಕು ಮತ್ತು ಚೆನ್ನಾಗಿ ನೀರು ಕುಡಿಬೇಕು ಮೊದ್ಲು ನೀರು ಕುಡಿಯಬೇಕು ಆಮೇಲೆ ಬೆಳಿಗ್ಗೆ ಎದ್ದ ತಕ್ಷ್ಣ ಒಂದು ಗ್ಲಾಸ್ ಬಿಸ್ನೀರು ಕುಡ್ಯೋದ್ರಿಂದ ನಮ್ಮಲ್ಲಿರುವ ಎಲ್ಲ ಕಫ ಎಲ್ಲ ಕ್ಲೀನಾಗುತ್ತೆ ಆಮೇಲೆ ಮೋಶನ್ಸ್ ಕರೆಕ್ಟಿರ್ಬೇಕು ಮೊದ್ಲು ನಾವು ಆರೋಗ್ಯವಂತಾಗಿರಲು ನಾವು ಮೊದಲು ಮೋಶನ್ ಕರೆಕ್ಟಾಗಿರಬೇಕು ಚೆನ್ನಾಗಿ ಒಂದು ಲೀಟ್ರಷ್ಟು ನೀರು ಕುಡಿಯಬೇಕು ಡೇಲಿ ನಮಗೆ ಯಾವುದೇ ಥರ ಖಾಯಿಲೆ ಬರಾಗಲ್ಲ ಆಮೇಲೆ ಎಲ್ಲ ಥರ ವೆಜಿಟೇಬಲ್ಸ್ ಕ್ಯಾರೆಟ್ ಕ್ಯಾರೇಟು ಆಮೇಲೆ ಬೀಟ್ರೂಟು ಆಮೇಲೆ ಫೀ ಆಮೇಲೆ ಭೀನ್ಸು ಆಮೇಲೆ ಇನ್ನೂ ಈ ಥರ ಹೀರಿಕಾಯಿ ಬದನೆಕಾಯಿ ಹ ಪಟಾಟ್ ಆಲೂಗಡ್ಡೆ ಮೆಣ್ಸಿನ್ಕಾಯ್ ಮೇನ್ ಹಶಿ ಮೆಣ್ಶಿನ್ಕಾಯ್ ಖಾರ ಇತ್ತು ಅಂತ ಈಗಿನೋರು ಯಾರೂ ತಿನ್ನೋಲ್ಲ ಆದರೆ ಅದ್ರಲ್ಲಿರೋ ವಿಟಮಿನ್ಸ್ ಎಷ್ಟಿದೆ ಗೊತ್ತೇನು ರೀ ಸಿ ವಿಟಮಿನ್ಸ್ ಇರುತ್ತೆ ನಮ್ಮ ಮನೆಯಲ್ಲಿರುವ ಎಲ್ಲ ಖಾಯ್ಲೆಗಳಿಗೂ ಮೊದಲು ವೆಜಿಟೇಬಲ್ಸ್ ಮುಂಚೆ ಎಲ್ಲ ವೆಜಿಟೇಬಲ್ಸ್ ತಿನ್ನೋದರಿಂದ ನಮ್ಮ ಆರೋಗ್ಯ ಚೆನ್ನಾಗಿರ್ತತ್ತಿ ಆಮೇಲೆ ಫ್ರೂಟ್ಸು ಹ್ಯಾಪಲ್ಸು ಪ್ರೂಟ್ಸ್ ಯಾವುದೇ ಥರ ಯಾವ ಯಾವ ಸೀಝನ್ನಲ್ಲಿ ಯಾವ ಯಾವ ಫ್ರೂಟ್ಸ್ ಇರುತ್ತಲ್ವ ಅವನ್ನ ನಾವು ತಿನ್ಕೊಳ್ತ ಹೋಗ್ಬೇಕು ದಿನಾ ನಾವು ಎಷ್ಟೋ ಕೆಲೋರು ಊಟ ಮಾಡ್ತೀವಿ ಅನ್ನೋದಕ್ಕಿಂತ ನಾವು ಎಷ್ಟು ಆರೋಗ್ಯವಾಗಿದಿವಿ ಯೋಗ ಮಾಡಬೇಕು ಮತ್ತು ಈ ತಿನ್ನೋ ಫ್ರೆ ಫ್ರೂಟ್ಸು ವೆಝ್ಟೇಬಲ್ಸು ತಿನ್ನೋದರಿಂದಲ್ಲ ನಾವು ಮತ್ತೆ ಆರೋಗ್ಯವಾಗಿ ಅಂತಿರಲು ಒಂದು ಯೋಗ ಮಾಡಬೇಕು ಆಮೇಲೆ ಧ್ಯಾನ ಮಾಡ್ಬ್ ಮೊದ್ಲು ಮನಸ್ಸಿಗೆ ತಲೆಗೆ ಟ್ರಸ್ಟ್ ಇರ್ಬಾರ್ದಪ್ಪ ಅಂದರೆ ಮನುಷ್ಯ ಅದರಿಂದ ಅರ್ಧ ಅನಾರೋಗ್ಯ ಆಗಿರ್ತಾನೆ ಆದರೆ ಯೋಗ ಮಾಡೋದರಿಂದ ನಾವು ಚೆನ್ನಾಗಿ ಮನಸ್ಸು ಮನಸ್ಸು ಮನಸ್ಸು ಎಷ್ಟು ಹಿಡ್ತದಾಗೆ ಇರುತ್ತೆ ಆಮೇಲೆ ಸಿಟ್ಟು ಕಡಿಮೆ ಆಗುತ್ತೆ ಆಮೇಲೆ ನಿಧಾನಗತಿಯಾಗಿರ್ತೀವಿ ನಾವು ಮನಸ್ಸು ಆಮೇಲೆ ಯೋಗ ಮಾಡಬೇಕು ಆಮೇಲೆ ಧ್ಯಾನ ಮಾಡ್ಬೇಕು ಮೋಸ್ಟ್ಲಿ ಒಂದು ಡೇಲಿ ಆದ್ರೂ ಒಂದು ಅರ್ಧ ಗಂಟೆ ಧ್ಯಾನ ಮಾಡಬೇಕು ಆಮೇಲೆ ಎಕ್ಸಸೈಜ್ ಕಮ್ ಯೋಗ ಯೋಗನೂ ಮಾಡಬೇಕು ಏಕಂದ್ರೆ ಯೋಗಕ್ಕೆ ಭಾಳ ಚೊಲೋ ಆರೋಗ್ಯಕ್ಕೆ ನಮ್ಮ ಸ್ನಾಯುಗಳು ಬೆಳಿಗ್ಗೆ ಎದ್ದ ತಕ್ಷ್ಣ ನಾವು ರೀಫ್ರೆಶ್ ಆಗಲು ಧ್ಯಾನ ಯೋಗ ಮಾಡೋದ್ರಿಂದಲೂ ನಾವು ನಾ ಮಾಡೋದರಿಂದ ನಾವು ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಟುಕೊಳ್ಬೋದು ಆಮೇಲೆ ಸ್ಥಳೀಯ ವಿಧಾನಗಳ ಬಗ್ಗೆ ಆಮೇಲೆ ಯೋಗ ಧ್ಯಾನ ಆಮೇಲೆ ವ್ಯಾಯಾಮ ಎಕ್ಸಸೈಜು ವಾಕಿಂಗು ವಾಕಿಂಗು ಸ್ ಡೈಲಿ ಮಾಡಬೇಕು ವಾಕಿಂಗ್ ಮಾಡೋದ್ರಿಂದಲೂ ನಮಗೆ ಆರೋಗ್ಯವಾಗಿ ನಾವು ಚೆನ್ನಾಗಿ ಇರ್ತೀವಿ ಔಷಧಿ ಒಂದು ಸ್ವಲ್ಪ ಜಾಸ್ತಿ ಏನಾದರೂ ಜ್ವರ ನೆಗಡಿ ಬಂತಂದರೆ ತಕ್ಷಣ ಔಷಧಿ ದವ್ಖಾನಿಗೆ ಹೋಗ್ಬಾಡ್ಡು ಮನೆಯಲ್ಲೇ ಕಂಡ್ಕೊಳ್ಳಬೇಕು ಒಂದು ಸ್ವಲ್ಪ ಬಿಸಿ ಕಷಾಯ ಕುಡಿಯಬೇಕು ಹಲ್ಲ ಹಲ್ಲ ಚೆನ್ನಾಗಿ ನೋಡಿರಿ ಹಲ್ಲ ಬೆಳ್ಳುಳ್ಳಿ ಇವರನ್ನ ಇದ್ದರೆ ಚೆನ್ನಾಗಿ ನೋಡಿರಿ ಎಲ್ಲ ಹಾಗೆ ಯಾವುದೇ ಥರ ಜ್ವರ ನೆಗಡಿ ಕೆಮ್ಮು ಬರೋದೇ ಇಲ್ಲ ಡೇಲಿ ನಾವು ಅಡುಗೆ ಮಾಡೋದರಿಂದ ಕಾಯಿ ಪಲ್ಲೆ ಚಪಾತಿ ರೊಟ್ಟಿ ಇವನ್ನ ಇದ್ರ ಜೊತೆನೆ ನಾವು ಹಲ್ಲ ಪೇಸ್ಟು ಒಂದು ಸ್ವಲ್ಪ ಮನೆಯಲ್ಲಿ ಮಾಡಿಕೊಂಡು ಜೀರಿಗೆ ಆಮೇಲೆ ಕರಿಮೆಣಸು ರೀ ಕರಿಮೆಣಸು ತಿನ್ನೋದ್ರಿಂದಲೂ ನಮಗೆ ಈ ದೇಹಕ್ಕೆ ಭಾಳ ಚೊಲೋರೀ ಕರಿಮೆಣಸು ಆಮೇಲೆ ಓ ಸ್ವಲ್ಪ ಹೆಗ್ಗು ಹೆಗ್ಗಿನಲ್ಲಿ ಒಂದು ಸ್ವಲ್ಪ ವಿಟಮಿನ್ಸು ಕ್ಯಾಲ್ಸಿಯಮ್ ಇರುತ್ತೆ ಅಂತಾರೆ ನಾವು ತಿನ್ನೋದ್ರಾಗೆ ಆಮೇಲೆ ಡೇಲಿ ಒಂದು ಗ್ಲಾಸ್ ಹಾಲು ಕುಡಿಯಬೇಕು ಆಮೇಲೆ ವಾಕಿಂಗ್ ಮಾಡಬೇಕು ನಾಲ್ಕು ಜನದ ಜೊತೆ ಬೆರೀಬೇಕು ಮನೆಯಲ್ಲೆ ಕೂರ್ಬಾಡ್ದು ಒಂದಿಷ್ಟು ವಾಕಿಂಗ್ ಮಾಡಬೇಕು ಆಮೇಲೆ ನಾವು ದಿನಾ ಒಂದಿಷ್ಟು ಯಾರಾದ್ರೂ ಮಾತಾಡ್ತಿರ್ತಾರೆ ಅವ್ರ ಜೊತೆ ಸ್ಪಂದನೆ ಕೊಡ್ಬೇಕು ಅವರು ನಮ್ಗೆ ಹೇಳ್ತಿರ್ತಾರ ನಿಮಗೆ ಯಾವ ತರ ಇದ್ದೀರಿ ನೀವು ಇಷ್ಟು ಆರೋಗ್ಯವಾಗಿ ಇರಲು ಏನು ಕಾರಣ ಅಂದಾಗ ನಾವು ಅವ್ರಿಗೆ ಉಪದೇಶ ಹೇಳ್ಬೇಕು ನಾವು ಈ ಥರ ಮಾಡ್ತಿದ್ವಿ ಯೋಗ ಮಾಡ್ತೀವಿ ಧ್ಯಾನ ಮಾಡ್ತೀವಿ ಎಲ್ಲ ತರಕಾರಿ ಸೊಪ್ಪುಗಳನ್ನು ತಿಂತೀವಿ ಮತ್ತು ಫ್ರೂಟ್ಸ್ ತಿಂತೀವಿ ಆಮೇಲೆ ನಾವು ಡೈಲಿ ಒಂದು ಅರ್ಧ ಗಂಟೆ ಒನ್ ಅವರ್ ಧ್ಯಾನ ಮಾಡೋದರಿಂದ ನಮ್ಮ ಮನಸ್ಸಿಗೆ ಟ್ರಸ್ ಕಡಿಮೆ ಆಗುತ್ತೆ ಮನ್ಷ್ಯನಲ್ಲಿ ಬದಲಾವಣೆನೂ ಆಗುತ್ತೆ ಆಮೇಲೆ ಇದರಿಂದ ನಮಗೆ ಆರೋಗ್ಯವಾಗಿರಲು ಚೆನ್ನಾಗಿರುತ್ತೆ ಮನುಷ್ಯನ್ಗೆ ಈಗ ವಯಸ್ಸು ಆದಂಗೆಲ್ಲ ನಿದ್ದೆ ಬರೋಂಗಿಲ್ಲ ಏಕಂದ್ರೆ ಒಂದು ಏಜಿಗೆ ತಕ್ಕಂತೆ ನಿದ್ದೆ ಬರುತ್ತೆ ಏಕಂದ್ರೆ ನಾವು ಬಾಲ್ಯದಲ್ಲಿ ಚೆನ್ನಾಗಿ ಆಟ ಆಡ್ತಿರ್ತೀವಿ ತಿಂತಿರ್ತೀವಿ ಓಡಾಡ್ತಿರ್ತೀವಿ ಅದೇ ನಮ್ಮ ಮೈಂಡಿಗೆ ಎಕ್ಸಸೈಝ್ ಆಗುತ್ತೆ ಮಲ್ಕೊಂಡ್ಬಿಟ್ರೆ ಸಾಕ್ ಒಂದು ಏಳು ಗಂಟೆ ಎಂಟು ಗಂಟೆವರ್ಗೂ ನಾವು ಮಲಗ್ಬೋದು ಆದರೆ ಒಂದು ಫಾರ್ಟಿ ಒಂದು ಥರ್ಟಿ ಏಜ್ ಆಗ್ತಾ ಆಗ್ತಾ ಹೋದಂಗೆಲೇ ಅವಾಗ ನಮ್ಗೇನು ಆಗುತ್ತಂದ್ರೆ ಸ್ವಲ್ಪ ನಿದ್ದೆ ಕಡಿಮೆ ಆಗುತ್ತೆ ಆಗೋದ್ರಿಂದ ನಾವು ಏನು ಮಾಡಬೇಕು ಒಂದಿಷ್ಟು ಫುಡ್ಡನ್ನೂ ತೊಗೋಬೇಕು ಚೆನ್ನಾಗಿ ಫ್ರೂಟ್ಸ್ ತಿನ್ನಬೇಕು ಮತ್ತು ಎಲ್ಲ ಥರ ವೆಜಿಟೇಬಲ್ಸುನೂ ತಿನ್ನಬೇಕು ವಾಕಿಂಗ್ ಮಾಡಬೇಕು ಆಮೇಲೆ ಧ್ಯಾನ ಎಕ್ಸಸೈಝು ಮಾಡೋದರಿಂದ ನಮಗೆ ಒಂದಿಷ್ಟು ಮೈ ಬಾಡಿಗೆ ಸ್ಟ್ರೆಸ್ಟಾಗಿ ನಮಗೆ ಚೆನ್ನಾಗಿ ನಿದ್ದೆ ಬರುತ್ತೆ ಈ ಧ್ಯಾನ ಮಾ ನಿದ್ದೆ ಬಂದಿಲ್ಲ ಅಂತ ಕೂಡಬೇಡ್ರಿ ಒಂದು ಸ್ವಲ್ಪ ರಾತ್ರಿ ಎದ್ದು ಸ್ವಲ್ಪ ಹೊತ್ ಧ್ಯಾನ ಮಾಡಿದರೆ ಅರಾಮ ನಿದ್ದೆ ಬರ್ತಿದೆ ನಿದ್ದೆ ಚೆನ್ನಾಗೇ ಆಗುತ್ತೆ ಯಾವುದೇ ಥರ ವಿಚಾರಗಳನ್ನು ಹಾಕದೆ ಉಸ್ರಿನ ಕಡೆ ಗಮನ ಕೊಡುತ್ತ ನಾವು ಆನಾ ಪಾನಾ ವಿಶಾಲತೆಯಿಂದ ನಾವು ಧ್ಯಾನ ಮಾಡೋದರಿಂದ ನಮಗೆ ನಿದ್ದೆ ಸಲೀಸಾಗಿ ಬರುತ್ತೆ ಆಮೇಲೆ ನಾವು ಚೆನ್ನಾಗಿ ಇರಲಿಕ್ಕೆ ಒಂದಿಷ್ಟು ವಾಕಿಂಗ್ ಮಾಡಬೇಕು ವಾಕಿಂಗ್ ದಿನಕ್ಕೆ ಒಂದು ಹಾಫ್ ಆ್ಯನ್ ಅವರನ ಅರ್ಧ ಗಂಟೆ ಆದ್ರೂ ಒಂದು ಎರಡು ಕಿಲೋಮೀಟ್ರನಾದ್ರೂ ನಾವು ವಾಕಿಂಗ್ ಮಾಡೋದರಿಂದ ನಮಗೆ ಚೆನ್ನಾಗೇ ಆಗುತ್ತೆ ಗುಣಮುಖವಾಗಿರ್ತೀವಿ ಅಡ್ಡಾಡೋದ್ರಿಂದ ನಾಲ್ಕು ಜನಕ್ ಮಾತಾಡೋದರಿಂದ ಮೂರು ಹೊತ್ತೂ ಮನೆಯಲ್ಲೇ ಕೂರ್ಬಾಡ್ದು ಯಾವುದೇ ಥರ ಗಂಡು ಮಕ್ಳು ಆಗಿರ್ಬೋದು ಹೆಣ್ಣು ಮಕ್ಳು ಆಗಿರ್ಬೋದು ಒಂದಿಷ್ಟು ಹೊರ್ಗಡೆ ಪ್ರಪಂಚ ಇರಬೇಕು ಬೇಕಾದಂಗೆ ಎಲ್ಲ ಕಡೆ ಪ್ಲೇಸಸ್ ಇರ್ತವೆ ಅವನ್ನೆಲ್ಲ ಅನುಭವ್ಸ್ಬೇಕು ನೋಡಬೇಕು ಎಲ್ಲೆಲ್ಲಿ ಏನೇನು ಇದೆ ಅಂತ ಅದನ್ನೂ ನೋಡ್ತೀವಿ ಆಮೇಲೆ ಅದು ಟಿ ವಿಯಲ್ಲಿ ನಮ್ಗೆ ಯಾವ ಥರ ಬೇಕಾಗುತ್ತೋ ಅದ್ನ ಇಂಟ್ರಸ್ಟ್ ಕೊಟ್ಟು ನೋಡ್ಬೋದು ಆಮೇಲೆ ಒಂದು ಖಾಯಿಲೆ ಈಗ ಹೊಸ ಹೊಸ ಖಾಯಿಲೆ ಬಂದ್ಬಿಟ್ಟಿವೆ ಕರೋನ ಅಂತ ಅದು ಅಂತ ಡೆಂಗ್ಯು ಅಂತ ಒಂದು ಸೊಳ್ಳೆಯಿಂದ ಏನೆಲ್ಲ ಖಾಯಿಲೆ ಅಂತಾರೆ ಆಮೇಲೆ ಮನೆಯಲ್ಲಿ ಸುತ್ತರಿದು ಕ್ಲೀನಿಂಗ್ ಇಟ್ಕೋಬೇಕು ಡಸ್ಟ್ ಆಗಲಾರ್ದಂತೆ ತೊಳೀಬೇಕು ಆಮೇಲೆ ಸೊಳ್ಳೆ ಪರ್ದೆ ಕಟ್ಕೊಂಡು ಮಲ್ಕೋಬೇಕು ಜಾಸ್ತಿ ಈ ಟೈಮ್ಲಿಂದ ಆ ಟೈಮಿಗೆ ಸೊಳ್ಳೆ ಬರ್ತಿರ್ತವೆ ಅವಾಗ ನಾವು ಪರ್ದೆ ಕಟ್ಕೋಬೇಕು ಆಮೇಲೆ ಎಲ್ಲ ಕಿಟಕಿ ಬಾಗ್ಲ್ ಹಾಕಿ ಒಂದು ಗುಡ್ ನೈಟ್ ಆಲ್ ಔಟು ಗುಡ್ ನೈಟ್ ಥರ ಅದನ್ನ ಯೂಸ್ ಮಾಡಿ ಒಂದು ಸ್ವಲ್ಪ ಹೊತ್ ಅಷ್ಟೇ ಯೂಸ್ ಮಾಡಿ ಆಮೇಲೆ ಅದನ್ನ ಬಂದ್ ಮಾಡಬೇಕು ಇದರಿಂದ ನಾವು ಎಲ್ಲ ಖಾಯಿಲೆಗಳನ್ನು ತಡೆಗಟ್ಬೋದು ಆಮೇಲೆ ಉತ್ತಮವಾಗಿ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಬೇಕಂದ್ರೆ ನಾವು ಯೋಗ ಧ್ಯಾನ ಆಮೇಲೆ ವಾಕಿಂಗು ನಾವು ದಿನಕ್ಕಾದ್ರು ಒಂದು ಅವರ್ ವಾಕಿಂಗು ಒನ್ ಅವರು ಯೋಗ ಒನ್ ಅವರು ಧ್ಯಾನ ಆಮೇಲೆ ನಮಗೆ ದೇಹಕ್ಕೆ ಬೇಕಾಗುವ ಫುಡ್ಡು ಆಮೇಲೆ ಫ್ರೂಟ್ಸ್ ಜ್ಯೂಸ್ ಆಗಿರ್ಬೋದು ಕಬ್ಬಿನ ಹಾಲು ಆಮೇಲೆ ಹಲ್ಲಾ ಪೇಸ್ಟ್ ಹಾಕ್ಕೊಂಡು ಬೆಳಿಗ್ಗೆ ಒಂದು ಕಪ್ ಕಷಾಯ ಕುಡಿಯಬೇಕು ಜೀರಿಗೆ ಮೆಣಸು ಆಮೇಲೆ ಚಕ್ಕೆ ಈ ಥರ ಮಸಾಲದ್ದು ಸಿಗುತ್ತೆ ಅದನ್ನು ಏಲಕ್ಕಿ ಲವಂಗ ಹಾಕಿ ಚೆನ್ನಾಗಿ ಹುರಿದು ಅದನ್ನ ಒಂದು ಪೌಡ್ರು ಮಾಡಿಕೊಂಡು ಹವೀಜ ಜೀರ್ಗೆ ಮೆಣಸು ಮತ್ತು ಲವಂಗ ಹಾಕಿ ಪೌಡ್ರು ಮಾಡಿಕೊಂಡು ಬೆಳಿಗ್ಗೆ ಒಂದು ಕಪ್ ಕುಡಿದ್ರೆ ನಮ್ಮ ದೇಹಕ್ಕೆ ಎಲ್ಲ ಕಫನೂ ಕರಗಿ ನೀರಾಗಿ ಆಮೇಲೆ ನೀರು ಚೆನ್ನಾಗಿ ಕುಡೀಬೇಕು ಬೆಳಿಗ್ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರು ಕುಡಿಯಬೇಕು ಬಿಸ್ನೀರು ಕುಡ್ದ್ ಬಿಟ್ಟರೆ ಎಲ್ಲ ಶಮನ ಆಗುತ್ತೆ ದೇಹ ಅರಾಮಾಗುತ್ತೆ ಗ್ಯಾಸ್ ಆಗ್ತಿರ್ತೈತೆ ಒಬ್ಬರಿಗೆ ಆ ಗ್ಯಾಸ್ಗೆ ಏನು ಮಾಡಬೇಕಂದ್ರೆ ನಾವು ಒಂದು ಸ್ವಲ್ಪ ವಾಕಿಂಗ್ ಮಾಡಬೇಕು ಆಮೇಲೆ ಗ್ಯಾಸ್ ಐಟಮ್ಸು ಎಷ್ಟು ಬೇಕೋ ಅಷ್ಟೇ ತಿನ್ನಬೇಕು ಭಾಳ ಚಿಕನ್ನು ಮಟನ್ನು ತಿಂತಿರ್ತಾರೆ ನೀವು ಏನು ಅಂತೀರೇನೋ ನನಗಂತು ನಾನ್ವೆಜ್ಜು ಒಟ್ಟು ಇಷ್ಟ ಇಲ್ಲ ನಾವು ಆರೋಗ್ಯವಾಗಿ ಇಷ್ಟು ನಲ್ವತ್ತು ಮೂರು ವರ್ಷ ನನಗೆ ರನ್ನಿಂಗು ಯಾವುದೇ ಥರ ಕಣ್ಣಿಂದು ದೋಷ ಬಂದಿಲ್ಲ ಅಥವಾ ಆರೋಗ್ಯದಲ್ ಏನೂ ವ್ಯತ್ಯಾಸಾಗಿಲ್ಲ ನನ್ನ ಗುರಿ ಏನು ಯೋಗ ಧ್ಯಾನ ಒಳ್ಳೆಯ ಫ್ರೂಟ್ಸು ಒಳ್ಳೆಯ ಕಾಯಿಪಲ್ಲೆ ವೆಜಿಟೇಬಲ್ಸು ಎಲ್ಲ ಯೋಗನೂ ಮಾಡ್ತೀನಿ ಧ್ಯಾನನೂ ಮಾಡ್ತೀನಿ ಯಾವಾಗ ಬೇಜಾರಾಗತ್ತೆ ಡೇಲಿ ಒಂದು ಅರ್ಧ ಗಂಟೆ ವ್ಯಾಯಾಮ ಮಾಡ್ತೀನಿ ಮತ್ತು ಮತ್ತು ವಾಕಿಂಗ್ ಮಾಡ್ತೀನಿ ನನಗೆ ಏನಾದ್ರೂ ಸ್ವಲ್ಪ ಬೇಸರ ಆಯ್ತು ಅಂದರೆ ಹೊರಗ್ ಹೋಗ್ಬರ್ತೀನಿ ಚೆನ್ನಾಗಿ ಅಡ್ಡಾಡ್ಕೊ ಓಡಾಡಿಕೊಂಡು ಹುಡ್ರು ಜೊತೆ ಮಕ್ಳ ಜೊತೆ ಇದ್ದಾಗ ಮಕ್ಕಳು ಥರ ಮಾತಾಡ್ತೀನಿ ಜೋ ಚೆನ್ನಾಗಿ ಮಾತಾಡ್ತೀನಿ ಆಮೇಲೆ ಎಲ್ಲರ ಜೊತೆ ಚೆನ್ನಾಗಿರ್ತೀನಿ ನಮ್ಮ ಆರೋಗ್ಯವಾಗಿ ಚೆನ್ನಾಗಿರಲು ನಾವು ಯೋಗ ಧ್ಯಾನ ಮತ್ತು ಒಳ್ಳೆಯ ಪ್ರೂಟ್ಸ್ ತಿನ್ನಬೇಕು ದಿನ ನಮ್ಮ ದಿನಚರಿಗಳು ಕರೆಕ್ಟಗಿರಬೇಕು ಮೊದಲಿಗೆ ನಾವು ಆರೋಗ್ಯವಾಗಿ ಇರಬೇಕಂದ್ರೆ ಒಂದು ಆರು ಲೀಟ್ರು ನಾವು ನೀರು ಕುಡಿಯಬೇಕು ದಿನಕ್ಕೆ ನಾನು ಕುಡ್ಯೋದೇನೊ ಆರು ಲೀಟ್ರುಗಟ್ಟಲೆ ಕುಡಿಯೋಲ್ಲ ಊಟ ಆದ್ರಿಂದ್ ಎರಡು ಎರಡು ಗ್ಲಾಸು ಮುಂಜಾನೆ ಎರಡು ಬೆಳಿಗ್ಗೆ ಟಿಫಿನ್ ಆದ್ರೆ ಎರಡು ಗ್ಲಾಸು ನೈಟ್ ಮತ್ತೆ ಊಟ ಆದರೆ ಮತ್ತೆ ಎರಡು ಗ್ಲಾಸು ಅಥವಾ ಒಟ್ಟು ಒಂದು ಏಳು ಎಂಟು ಗ್ಲಾಸ್ ನೀರು ಕುಡಿತೀವಿ ಏಕಂದ್ರೆ ಬಾಟ್ಲುಗಟ್ಟಲೆ ಕುಡ್ಯಕ್ಕೆ ಆಗೋದಿಲ್ಲ ನಮ್ಗೆ ಎಷ್ಟು ಎಷ್ಟು ನೆಸ್ಸಸರಿ ಇದೆ ಓವರಾಗಿ ಕುಡಿದು ಹೊಟ್ಟೆ ಬೋರು ಆದಂಗೆ ಇರಬಾರ್ದು ನೀರು ಎಲ್ಲ ಲಿಮಿಟಾಗಿ ನಾವು ಯೋಗ ಧ್ಯಾನ ಮತ್ತು ವಾಕಿಂಗು ಎಲ್ಲ ಥರ ಮಾಡಿ ಎಲ್ಲ ಪ್ರೂಟ್ಸು ಎಲ್ಲ ಥರ ತಿಂದು ನಾವು ಆರೋಗ್ಯವನ್ನು ಕಾಪಾಡ್ಕೋಬೋದು ಮತ್ತು ನ ಎಲ್ಲ ಯೋಗ ಕಾರ್ಯಕ್ರಮ ಇದ್ದರೆ ಅದಕ್ಕೆ ಅಟೆಂಡಾಗಿ ಮೊದ್ಲ್ ಹೋಗ್ತೀನಿ ನನಗೆ ಖುಷಿ ಯೋಗ ಮಾಡಲಿಕ್ಕೆ ಭಾಳ ಇಂಟ್ರಸ್ಟ್ ಇದೆ ಧ್ಯಾನ ಮಾಡ್ತೀನಿ ನನ್ನ ಆರೋಗ್ಯವಾಗಿರಲು ನಾನು ಚೆನ್ನಾಗಿ ಇಲ್ಲಿವರೆಗು ನಲ್ವತ್ಮೂರು ವರ್ಷ ನಾನು ಚೆನ್ನಾಗಿರಕ್ಕೆ ಕಾರಣ ಯೋಗ ಧ್ಯಾನ ವಾಕಿಂಗು ಮತ್ತು ಒಳ್ಳೆಯ ಫ್ರೂಟ್ಸು ಮತ್ತು ಒಳ್ಳೆಯ ಕ್ಲೀನಿಂಗು ಮನೆಯಲ್ಲಿ ಡಸ್ಟ್ ಆಗಲಾರ್ದಂಗೆ ಆಮೇಲೆ ನಮ್ಮದೆಲ್ಲ ಒಂದು ಚ ಆರೋಗ್ಯವಾಗಿರಲು ಯೋಗ ಧ್ಯಾನ ಮಾಡೋದರಿಂದ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬಹುದು ಇದು ಈ ನಮ್ಮ ಆರೋಗ್ಯವಂತರ ಲಕ್ಷಣ